ನಮ್ಮ ಹಳ್ಳಿಗಳ ಕಡೆ ಮದುವೆನ ಹೆಂಗೆ ಮಾಡ್ತಾರೆ ಅಂತ ಅಂದ್ರೆ ಮೊದಲು ಯಾರಾದ್ರೂ ಬ್ರೋಕರ್ಗಳು ಅಂತ ಇರ್ತಾರೆ ಅವರು ಮದುವೆಗೆ ಹುಡ್ಗಿನ ತೋರ್ಸ್ಕೊಡೋಕ್ಕಂತ ಬ್ ಇರ್ತಾರೆ ಈವಾಗ ನಮ್ಮ ಕಡೆ ಯಾರಾದ್ರೂ ಹುಡ್ಗನ್ಗೆ ಹುಡುಗನ್ಗೆ ಹುಡ್ಗಿ ಹುಡುಕ್ತಾ ಇದ್ದಾರೆ ಅಂದಾಗ ಬ್ರೋಕರ್ಗಳಿಗೆ ಹೇಳಿದ್ರೆ ಅವರು ಹೋಗಿ ಹುಡ್ಗಿ ಎಲ್ಲಿರುತ್ತೆ ಅಂತ ಅವ್ರಿಗೆ ಮೊದ್ಲೇ ಗೊತ್ತಿರುತ್ತೆ ಅಲ್ಲಿಗೆ ಕರ್ಕೊಂಡೋಗಿ ತ ಫಸ್ಟು ಹುಡುಗನ್ನ ತೋರಿಸ್ತಾರೆ ಬ್ರೋಕರು ಹುಡುಗ ನೋಡಿ ಹುಡ್ಗಿಯೂ ನೋಡಿ ಒಪ್ಪಿ ಆದರೆ ಅದಾದ್ಮೇಲೆ ಅವರು ಅವ್ರ ಮನೆಕಡೆ ಏನಿದೆ ಎಷ್ಟು ಎಕರೆ ಇದೆ ಏನೇನು ವರ್ಕ್ ಮಾಡ್ತಾಯಿದ್ದಾನೆ ಎಷ್ಟು ಸ್ಯಾಲ್ರಿ ಬರುತ್ತೆ ಎಲ್ಲಿ ಇರೋದು ಎಷ್ಟು ಸೈಟಿದೆ ಎಷ್ಟು ಜಮೀನಿದೆ ಈ ಥರ ಪ್ರತಿಯೊಂದನ್ನು ಹುಡುಗಿ ಮನೆಯವ್ರು ಕೇಳ್ತಾರೆ ಹುಡ್ಗನೂ ಅಷ್ಟೇ ಏನೇನಿದೆ ನನ್ನ ಹತ್ರ ಮತ್ತು ತನ್ನ ಏನು ವರ್ಕ್ ಮಾಡ್ತಾಯಿರೋದು ತನಗೆ ಸ್ಯಾಲ್ರಿ ಎಷ್ಟು ಬರುತ್ತೆ ಅಕ್ಕ ತಂಗೀರು ಯಾರಿದ್ದಾರೆ ಮನೆಲಿ ಎಷ್ಟು ಜನ ಇರೋ ಇದ್ದಾರೆ ಇದ್ರೂ ಮದುವೆ ಆಗಿದೆಯಾ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದ್ರೂ ಇದ್ದಾರಾ ಈ ಥರ ಹುಡ್ಗನೂ ಡಿಟೇಲ್ಸ್ನ ಹೇಳ್ತಲೇ ಆಗ ಬ್ರೋಕರು ಮಧ್ಯ ಮಾತಾಡಿಬಿಟ್ಟು ಆನಂತರ ಮನೆಗೆ ಕರ್ಕೊಂಡು ಬರ್ತಾರೆ ಆಗ ಬಂದಾಗ ಹುಡ್ಗನಿಗೆ ಹುಡ್ಗಿ ಇಷ್ಟ ಅಂತ ಆಗಿದ್ದರೆ ಅದಾದ್ಮೇಲೆ ಆ ಮನೆಯಿಂದ ಐದು ಜನ ಗಂಡಸರನ್ನ ಹುಡ್ಗಿ ಮನೆಗೆ ಕಳಿಸ್ತಾರೆ ಆಗ ಹೋಗಿ ಅವರು ಹುಡುಗಿ ಮನೆ ನೋಡಿಕೊಂಡು ಜಮೀನು ನೋಡಿಕೊಂಡು ಅವರು ಯಾವ್ಯಾವ ಥರ ಇದ್ದಾರೆ ಏನು ಅವರು ಯಾವ ಥರ ಮರ್ಯಾದಸ್ತರು ಈ ಊರಲ್ಲಿ ಅವರಿಗೆ ಏನೇ ಸ್ಥಾನ ಇದ್ದು ಈ ಥರ ಎಲ್ಲ ಅವರು ತಿಳ್ಕೊಳ್ತಾರ ತಿಳ್ಕೊಂಡು ಆಮೇಲೆ ಅವರು ಊರಿಗೆ ಬರ್ತಾರೆ ಈ ಆಮೇಲೆ ಹುಡ್ಗಿ ಮನೆಯವ್ರಿಗೂ ಇಷ್ಟವಾಗಿದ್ರ ಅವರು ಐದು ಜನ ಗಂಡಸರು ಬಂದು ಗಂಡಿನ ಮನ್ಗ ನೋಡ್ಕೊಂಡು ಅವರು ಎಲ್ಲನೂ ಏನು ಎತ್ಲ ಅಂತ ಊರಲಿ ಆ ಹುಡ್ಗನ ಬಗ್ಗೆ ವಿಚಾರಿಸ್ಕೊಂಡು ಎಲ್ಲನೂ ಮಾತಾಡ್ಕೊಂಡು ಹಾಂ ಊಟ ಗೀಟ ಮದುವೆ ಮಾಡ್ಕೊಡ್ತೀವಿ ಅನ್ನೋದು ಒಪ್ಪಿಗೆ ಇದ್ದರೆ ಊಟ ಗೀಟ ಮಾಡ್ಕೊ ಬರ್ತಾರೆ ಇಲ್ಲ ಅಂದ್ರೆ ಟೀ ಗೀ ಏನಾದ್ರೂ ಕುಡ್ಕೊಂಡು ಅವರು ಬರ್ತಾರೆ ಆದಾದ್ಮೇಲೆ ಹುಡ್ಗನೂ ಹುಡ್ಗೀನೂ ಒಪ್ಪಾರ ಅಂತಂದ್ರೆ ಒಂಬತ್ತು ಜನ ಹೂ ಮುಡಿಸೋ ಶಾಸ್ತ್ರ ಅಂತ ಹೆಂಗಸ್ರು ಬರ್ತಾರೆ ಬಂದು ಅವರೂ ಅಲ್ಲಿ ಹೂ ಮುಡ್ಸೋ ಶಾಸ್ತ್ರದಲ್ಲಿ ಹೆಂಗಸ್ರು ಬಂದಾಗ ಅವರಲ್ಲೇ ಕೂತ್ಕೊಳ್ತಾರೆ ಬಂದು ಹುಡುಗಿಗೆ ಹೂ ಗೀವು ಮುಡಿಸಿ ಹಟ್ಟಿ ಶಾಸ್ತ್ರನ ಕಳಿಸಿ ಹಟ್ಟಿ ಕಡಿಸಿ ಅದಾದ್ಮೇಲೆ ಅವರು ಹೋಗ್ತಾರ ಪುನಃ ಅದಾದ್ಮೇಲೆ ಹುಡ್ಗ ಹುಡ್ಗಿ ಇಬ್ರೂ ಹೋಗಿ ಕೈಗೋ ಹಾಕೋಕೆ ಉಂಗುರ ಹುಡ್ಗನ್ಗೆ ಬಟ್ಟೆ ಹುಡ್ಗಿಗೆ ಬಟ್ಟೆ ಸೀರೆ ಎಲ್ಲನೂ ತಗೊಂಡು ಅವ್ರೂ ಬರ್ತಾರೆ ಶಾಪಿಂಗ್ ಮಾಡ್ಕೊಂಡು ಅದಾದ್ಮೇಲೆ ಇಂಥ ಡೇಟು ಇಂಥ ನಿಶ್ಚಿತಾರ್ಥ ಇಂಥ ಮುಹೂರ್ತ ಅಂತ ಕೇಳ್ತಾರೆ ಆ ಡೇಟಿಗೆ ಎಂಗೇಸ್ಮೆಂಟ್ ಮಾಡಬೇಕು ಅಂತ ಚೌಲ್ಟ್ರಿಲಿ ಮಾಡೊವರಾದ್ರೆ ಚೌಲ್ಟ್ರಿಲಿ ಮಾಡ್ತಾರೆ ಇಲ್ಲ ಅಂತಂದ್ರೆ ಮನೇಲೇ ಮಾಡೋವ್ರಾದ್ರೆ ಮಾಮುಲಿ ಮನೆಲೇ ಹೇಳಿರ್ತಾರೋ ಆ ದಿನಕ್ಕೆ ಊಟ ಊರವ್ರಿಗೆಲ್ಲ ಊಟಕ್ಕೆ ಹಾಕ್ಸಿ ಎಲ್ಲನೂ ಮಾಡ್ತಾರೆ ಆಗ ಇನ್ನೂ ಎಂಗೇಜ್ಮೆಂಟ್ ತನ್ಕ ಹುಡ್ಗಿ ಮನೇಲಿ ಫಸ್ಟೂ ಹುಡ್ಗನ ಮನೇಲಿ ಫಸ್ಟು ಎಂಗೇಜ್ಮೆಂಟ್ ಅಂತಿರ್ತ ಅಂದ್ರೆ ಅದೇ ಹೋಗಿ ಒಂದು ಮೂವತ್ತು ಜನ ಮನೆ ನೋಡ್ಕೊಂಡು ಊಟ ತಿಂಡಿ ಮಾಡ್ಕೊಂಡ್ಬತಂದು ಬರೋದು ಆ ಹುಡ್ಗಿ ಮನೇಲ್ಲೂ ಎಂಗೇಜ್ಮೆಂಟ್ ಹೆಂಗೆ ಮಾಡ್ತಾರೆ ಅಂದರೆ ಅದೇ ಊರವ್ರು ಎಲ್ಲರ್ಗೆ ಊಟಕ್ಕೇಳಿರ್ತಾರೆ ಹುಡ್ಗ ಆ ಹುಡ್ಗವ್ರು ಮನೆವ್ರೆಲ್ಲ ಬರ್ತಾರೆ ತಂದಿರೋ ಅಂತ ರಿಂಗಿನ ಎಕ್ಸ್ಚೇಂಜ್ ಮಾಡ್ಕೊಂಡು ಇನ್ನೂ ಫೋಟೋಶೂಟ್ ಇದ್ದರೆ ಫೋಟೋಶೂಟ್ ಮಾಡಿಸ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಅವರು ಹೋಗ್ತಾರೆ ಅದಾದ್ಮೇಲೆ ಮಧ್ಯ ಇನ್ನೂ ಹಟ್ಟಿ ಕಳಿಸೋ ಶಾಸ್ತ್ರ ಆಯಿತು ಎಂಗೇಜ್ಮೆಂಟ್ ಆಯಿತು ಇನ್ನೂ ಹುಡ್ಗಿಗೇ ತಾಲಿ ಚೈನ್ ಹಾಕ್ಬೇಕಿರುತ್ತೆ ಮದುವೆಗೆ ಮಾಂಗಲ್ಯ ಸರನ ಅದನ್ನ ಹಾಕ್ಬಿಟ್ಟು ಐವತ್ತು ಗ್ರಾಮಿಗೊ ಅರವತ್ತು ಗ್ರಾಮಿಗೋ ಅವ್ರಿಗೆ ಎಷ್ಟಕ್ಕಿರುತ್ತೆ ಅಷ್ಟಕ್ಕೆ ಹಾಕ್ಬಿಟ್ಟು ಆಮೇಲೆ ತಾಳಿ ಮಾಡಿಸ್ಬಿಟ್ಟು ಅವರು ಈ ಹುಡ್ಗಿಗೆ ಯಾವ್ಯಾವ ಥರ ಸೀರೆ ಬೇಕು ಲೆಹಂಗ ಬೇಕು ರಿಸೆಪ್ಷನ್ನಿಗೇ ಶಾಸ್ತ್ರಗಳ್ಗೆ ಎಲ್ಲನೂ ತಗೊಂಡು ಬರ್ತಾರೆ ಹುಡ್ಗನೂ ಅಷ್ಟೆ ಇವರು ಕತ್ತಿಗೆ ಚೈನು ಕೈಗೆ ಬ್ರೇಸ್ಲೇಟೋ ಅಥ್ವಾ ಬಟ್ಟೆಯೋ ಕೋಟೋ ಸ್ಲಿಪ್ಪರೋ ವಾಚು ಬೇಸನು ಕ್ ಪಾದಪೂಜೆ ಮಾಡೋದಕ್ಕೆ ಚತ್ರಿ ಸ್ಲಿ ಶೂ ಎಲ್ಲವೂ ಕೂಡ ಹುಡ್ಗಿ ಮನೆಯವರು ಹುಡ್ಗನ್ಗೆ ತಗೊಡ್ತಾರೆ ಎಲ್ಲನೂ ತಗೊಂಡು ಬಂದು ಶಾಪಿಂಗ್ ಮುಗಿಸ್ಕೊಂಡು ಇನ್ವಟೇಶನ್ ಕಾರ್ಡ್ ಮಾಡಿ ಇನ್ವಟೇಶನ್ ಕಾರ್ಡ್ಗಳನ್ನೆಲ್ಲ ಹಂಚೂ ಎಲ್ಲ ಊರ್ಗಳಿಗೆ ಅವ್ರು ಸಂಬಂಧಿಕ್ರಗಳಿಗೆ ಕೊಟ್ಟು ಅದನ್ನು ಮುಗಿಸ್ತಾರೆ ಅದಾದ್ಮೇಲೆ ಯಾರ್ಯಾರಿಗೆ ಮದ್ವೇಲಿ ಸೀರೆ ತರಬೇಕು ಅಂತ ಇರುತ್ತೆ ಅವ್ರಿಗೆಲ್ಲ ಸೀರೆ ತಂದ್ಕೊಟ್ಬಿಟ್ಟು ಆಮೇಲೆ ಮ ಹುಡುಗಿ ಮನೆಯವ್ರೇನಾರು ಊಟ ತಿಂಡಿಗೆ ಒಪ್ಕೊಂಡಿದ್ರೆ ಎಲ್ಲದಕ್ಕೂ ಹೋಗಿ ಸಾಮಾನೆಲ್ಲ ತಗೊಂಡ್ಬಂದು ಎಲ್ಲ ಲೀಸ್ಟ್ ಬರ್ಕೊಂಡು ಇನ್ನೂ ಅಡ್ಗೆಯವ್ನ್ಗೆ ಒಪ್ಪಿಸಿ ಆಮೇಲೆ ಡೆಕೋರೇಷನವ್ರ್ಗೆ ಒಪ್ಪಿಸಿ ಫೋಟೋದವ್ರ್ಗೆ ಒಪ್ಪಿಸಿ ಅವರು ಇಷ್ಟಿಷ್ಟು ದುಡ್ಡು ಅಂತ ಇರುತ್ತೆ ಅವ್ರ್ಗೆ ಅದನ್ನೆಲ್ಲ ಕೊಡಬೇಕು ಆಮೇಲೆ ಚೌಲ್ಟ್ರಿ ನೋಡಿಕೊಂಡು ಅದೇ ಡೇಟಿಗೆ ಚೌಲ್ಟ್ರಿ ಸಿಗುತ್ತೊ ಇಲ್ಲವೋ ಅಂತ ಕೇಳಿಕೊಂಡು ಬುದ್ದಿಯವ್ರ ಹತ್ರ ಶಾಸ್ತ್ರ ಕೇಳ್ಕೊಂಡು ಯಾವ ದಿನಕ್ಕೆ ಶಾಸ್ತ್ರ ಚೆನ್ನಾಗಿದ್ದು ಮದುವೆಗೆ ಅಂತ ಆಮೇಲೆ ಬುದ್ದಿಯವ್ರ ಹತ್ರ ಶಾಸ್ತ್ರ ಕೇಳ್ಕೊಂಡ್ಮೇಲೆ ಹುಡುಗಿ ಎಷ್ಟೊತ್ತಿಗೆ ಮನೆ ಬಿಡಬೇಕು ಅಥ್ವಾ ಹುಡುಗ ಎಷ್ಟೊತ್ತಿಗೆ ಮನೆ ಬಿಡಬೇಕು ಅಂತ ಇರುತ್ತೆ ಆವಾಗ ಅದನ್ನೆಲ್ಲ ತಿಳ್ಕೊಂಡು ಎಲ್ಲನೂ ಮುಗಿಸ್ಕೊಂಡು ಬರ್ತಾರೆ ಮದುವೆ ಮನೆಗೆ ಹೋಗ್ತಾರೆ ಎಲ್ಲರೂ ಹೋದ ತಕ್ಷಣ ಹುಡ್ಗ ಹುಡ್ಗಿ ಮನೆಯವರು ಮೊದ್ಲು ಹೋಗಿರ್ಬೇಕು ಅದಾದ್ಮೇಲೆ ಹುಡ್ಗ ಹೋಗ್ತಾನೆ ಹುಡ್ಗ ಹೋದಾಗ ಹುಡ್ಗಿ ಮನೆಯವ್ರು ಬಂದು ಆರತಿ ಎತ್ತಿತ್ತಾರೆ ವಾದ್ಯ ಮೂಲಕ ಅವ್ರನ್ನ ಚೌಲ್ಟ್ರಿ ಒಳಗಡೆ ಕರ್ಕೊಂಡೋಗ್ತಾರೆ ಅದಾದ್ಮೇಲೆ ವಾದ್ಯ ಮೂಲಕ ಅವ್ರನ್ನ ಚೌಲ್ಟ್ರಿಯಿಂದ ಕರ್ಕೊಂಡೋಗ್ತಾರ ಆಮೇಲೆ ಹೋಗ್ಬಿಟ್ಟು ಹುಡ್ಗಿ ಕಂಬಗಳದ್ದು ಮುಹೂರ್ತ ಕಂಬಗಳ್ದು ಪೂಜೆ ಮಾಡ್ತಿರ್ತಾಳೆ ಮುಹೂರ್ತ ಕಂಬಕ್ಕೆ ಪೂಜೆ ಆದ್ಮೇಲೆ ನೆಕ್ಶ್ಟ್ ಇನ್ನು ಡೈರೆಕ್ಟು ರಿಶಪ್ಷನ್ನಿಗೆ ಕೆಲವೊಂದು ಶಾಸ್ತ್ರ ಇರುತ್ತೆ ಎಳ್ನೀರು ಮಡಗ್ಬಿಟ್ಟು ಮು ಊರಿನ ಮುಖ್ಯ ಯಜಮಾನ್ರುಗಳ್ನ ಕೂರಿಸ್ಬಿಟ್ಟು ಎಳ್ನೀರು ಪೂಜೆ ಮಾಡಿ ಅವ್ರಿಗೆ ಎಳ್ನೀರು ಕೊಡೋದು ಇದು ಮುಗಿದ್ಮೇಲೆ ಹುಡ್ಗ ಹುಡ್ಗಿ ಇಬ್ರೂ ರಿಶಪ್ಷನ್ನಿಗೆ ರೆಡಿ ಆಗ್ತರೆ ರಿಶಪ್ಷನ್ ಅದೇ ಎಲ್ಲ ಊಟ ಗೀಟ ಮಾಡಿ ಅಡುಗೆ ಮಾಡಿಸಿರ್ತಾರೆ ಫಸ್ಟ್ ಒಂದ್ಸರ್ತಿ ತಿಂಡಿ ಮಾಡಿಸಿರ್ತಾರೆ ಆಮೇಲೆ ಒಂದ್ಸರ್ತಿ ಊಟ ಮಾಡಿಸಿರ್ತಾರೆ ಎರಡನ್ನೂ ಮುಗಿಸ್ಕೊಂಡು ಮುಯ್ಯಿ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಂಡು ರಿಸೆಪ್ಷನ್ ಮುಗಿದ್ಮೇಲೆ ಹೋಗ್ತಾರೆ ಅದಾದ್ಮೇಲೆ ಹುಡ್ಗಿಗೆ ಬಳೆ ಶಾಸ್ತ್ರ ಇರುತ್ತೆ ಶಾಸ್ತ್ರ ಮುಗಿಸ್ಕೊಂಡು ಕಂಕಣ ಕಟ್ಟಿಸ್ತಾರೆ ಕಂಕಣ ಕಟ್ಟಿಸಾದ್ಮೇಲೆ ಲಿಂಗಧಾರಣೆ ಮಾಡ್ತಾರೆ ಲಿಂಗಧಾರಣೆ ಮಾಡಾದ್ಮೇಲೆ ಇಷ್ಟೊಂದು ಹುಡ್ಗನಿಗೂ ಸಪ್ರೇಟು ಹುಡ್ಗಿಗೂ ಸಪ್ರೇಟು ಶಾಸ್ತ್ರಗಳನ್ನ ಮಾಡಿಸ್ತಾರೆ ಆಮೇಲೆ ಬೀಗರು ಬೀಗರು ಕುಂಡಿರ್ಸ್ಬಿಟ್ಟು ಶಾಸ್ತ್ರಗಳನ್ನ ಮಾಡಸ್ತಾರೆ ಅದಾದ್ಮೇಲೆ ಹುಡ್ಗನ ಕಡೆವ್ರು ಬಸ್ ಮಾಡಿರ್ತಾರೆ ಹುಡ್ಗಿ ಕಡೆಯವ್ರು ಬಸ್ ಮಾಡಿರ್ತಾರೆ ಎರಡು ಕಡೆಯಿಂದಲೂ ಜನ ಅವ್ರವ್ರ ಊರಿಗೆ ಅವ್ರವ್ರು ಮಾಡಿರೋ ಬಸ್ಸಲ್ಲಿ ಹೋಗ್ತಾರೆ ಅದಾದ್ಮೇಲೆ ನೈಟು ಹನ್ನೆರಡುವರೆ ಒಂದು ಗಂಟೆ ತನಕನೂ ಶಾಸ್ತ್ರಗಳನ್ನ ನಡೆಸ್ತಲೇ ಇರ್ತಾರೆ ಈ ಬಳೆ ಶಾಸ್ತ್ರನ ಮುತ್ತೈದೆಯರಿಗೆಲ್ಲ ಬಳೆ ಹಾಕ್ಸೋದು ಲಿಂಗಧಾರಣೆ ಅಂದ್ರಲ್ಲಿ ಮದುವೆ ಆಗೋಕ್ಕಿಂತ ಮುಂಚೆ ಯಾರು ಲಿಂಗ ಹಾಕೊಂಡು ಖಡ್ಗ ಹಾಕೋಂಗಿಲ್ಲ ಅದಾದ್ಮೇಲೆ ಹಾಕೊಳ್ತಾರೆ ಮದುವೆ ಸೆಟ್ಟಾಗಿ ಅಂದ್ರೆ ಅದು ಮದುವೆ ಇಂದ ನಾಳೆ ಸಂಜೆ ಇವತ್ತು ನೈಟು ಶಾಸ್ತ್ರ ಮಾಡಿಸ್ಬೇಕಾದ್ರೆ ಆಗ ಖಡ್ಗನ ಹಾಕಿಸ್ತಾರೆ ಆಗ ಪೂಜೆನ ಮಾಡ್ತಾರೆ ಕಂಕಣ ಕಟ್ಟಿಸ್ತಾರೆ ಕಂಕಣ ಅಂದರೆ ಕೈಗೆ ಕಂಕಣ ಹಾಕಿ ಅದನ್ನ ಕಟ್ತಾರೆ ಕಂಕಣ ಕಟ್ಟಿದ್ಮೇಲೆ ಶಾಸ್ತ್ರಗಳೆಲ್ಲ ಅಲ್ಲಿಗೆ ಸದ್ಯಕ್ಕೆ ಮುಗಿಯುತ್ತೆ ಪುನಃ ಮಲಗಿದ್ದು ಬೆಳಗ್ಗೆ ಎದ್ದು ಪುನಃ ರೆಡಿಯಾಗಿ ಹುಡ್ಗಿಗೆ ಧಾರೆಗೆ ರೆಡಿ ಇದ್ದಾಳೆ ಹುಡ್ಗನೂ ಧಾರೆಗೆ ರೆಡಿ ಆಯ್ತರೆ ಉಮ ಅದಕ್ಕಿಂತ ಮುಂಚೆ ಸ್ವಲ್ಪ ಫೋಟೋಶೂಟ್ ಮಾಡ್ಸ್ಕೊಳ್ತಾರೆ ಆಮೇಲೆ ಧಾರೆ ಎರೆಯೋಕೆ ಕುಂಡಿಸ್ತಾರೆ ಕುಂಡಿಸ್ಬಿಟ್ಟೂ ಅವ್ರಿಗೂನೂ ಅವ್ರಿಗೂನೂ